ಕೈಯಲ್ಲಿ ಮಾಡಿರೋ ಕಲಾಕೃತಿ ಅಂತಂದ್ರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ನಾನು ಒಂದ್ಸಲ ನಾನೇ ಎ ಫೋರ್ ಶೀಟು ಮತ್ತು ಬೈಂಡಿಂಗ್ ಶೀಟಲ್ಲಿ ಗ್ರೀಟಿಂಗ್ ಕಾರ್ಡನ್ನು ಮಾಡಿ ನಾನು ಚಿಕ್ಕವನಾಗಿರ್ಬೇಕಂತಂದ್ರೆ ನನ್ನ ಫ್ರೆಂಡಿಗೆ ಗಿಪ್ಟ್ ಕೊಟಿದ್ದೆ ಬರ್ಡೇಗೆ ಇನ್ನೊಂದು ಸಲ ಫ್ರೆಂಡ್ಶಿಪ್ ಡೇ ದಿನ ಗಿಫ್ಟು ಮಾಡಿ ಗ್ರೀಟಿಂಗ್ ಕಾರ್ಡ್ನ್ನೆ ಕೊಟ್ಟಿದ್ದೆ ನನಗೆ ತುಂಬ ಇಷ್ಟ ಅಂತ್ಹೇಳ್ಬಿಟ್ಟು ಮತ್ತೆ ನಾ ಚಿಕ್ಕ ಹುಡುಗ್ರು ಇರಬೇಕಾದ್ರೆ ಈ ಪೋಸ್ಟ್ ಆಪೀಸ್ಗೆ ಪತ್ರ ಬರೀತಿದ್ವಿ ಅಂದರೆ ನಮ್ಮ ಟ್ರಶ್ಟು ಸರಿ ಇದಿಯೋ ಇಲ್ಲ ಎಂಥೇಳ್ಬಿಟ್ಟು ನಾವೇ ತಿಳ್ಕೊಳ್ಳೋಕ್ಕೆ ಪತ್ರ ಬರಿತಾಯಿದ್ವಿ ಇವೆಲ್ಲ ಒಂಥರಾ ಖಷಿ ಕೊಡ್ತಾಯಿತ್ತು ಇನ್ನು ಇದು ನಾನು ಕೈಯಲ್ಲಿ ಮಾಡಿರೋದು ಈ ಕೈಯಲ್ಲಿ ಮಾಡಿರೋದು ನಾನು ತುಂಬ ಯಾಕೆ ಇಷ್ಟ ಅಂತಂದ್ರೆ ಇವು ನೋಡೋದಕ್ಕೆ ಸ್ವಲ್ಪ ಒರಟೊರ್ಟಾಗಿದ್ರೂ ಕೆಲವೊಂದು ಮಾತ್ರ ಮಿಷನಲ್ಲಿ ಕ್ಲೀನಾಗಿದ್ರೂ ಇವು ಕೈಯಲ್ಲಿ ಮಾಡಿರೊ ಕಲಾಕೃತಿಗಳು ತುಂಬ ಬಾಳಿಕೆ ಬರ್ತವೆ ತುಂಬ ಚೆನ್ನಾಗಿರ್ತವೆ ಇದರಲ್ಲಿ ಕೈಯಲ್ಲಿ ಮಾಡಿರೊಂಥ ಕಲಾಕೃತಿಗಳಲ್ಲಿ ದೇವರ ವಿಗ್ರಹಗಳಾಗಿರ್ಬೊದು ಮರದಲ್ಲಿ ಮಾಡಿರುವಂತಹ ದೇವರ ವಿಗ್ರಹಗಳು ಗೊಂಬೆಗಳಾಗಿರ್ಬೋದು ತುಂಬ ಚೆನ್ನಾಗಿರ್ತವೆ ಇವು ತುಂಬ ಜನ ಬಾಳಿಕೆಗು ಬರ್ತವೆ ನೋಡೋಕ್ಕೆ ಮುದ್ದಾಗಿ ಕಾಣ್ತವೆ